ಹಳ್ಳಿಗಳಲ್ಲಿ ಹಲವಾರು ಪಕ್ಷಿಗಳಿರುತ್ತವೆ ಅದರಲ್ಲಿ ಕಾಗೆ ಗುಬ್ಬಚ್ಚಿ ಹಮ್ಮಿಂಗ್ ಬರ್ಡ್ ಇವೆಲ್ಲ ಸಾಮಾನ್ಯ ಪಕ್ಷಿಗಳಾಗಿರುತ್ತದೆ ದಿನನಿತ್ಯ ನಮಗೆ ಕಣ್ಣಿಗೆ ಕಣ್ಣಿಗೆ ಕಾಣಿಸುವಂಥ ಪಕ್ಷಿಗಳು ಅದರಲ್ಲಿ ಅಮ್ಮಿಂಗ್ ಬರ್ಡ್ ಅನ್ನೋ ಪಕ್ಷಿ ಜಗತ್ತಿನಲ್ಲಿ ಅತ್ಯಂತ ಚಿಕ್ಕ ಪಕ್ಷಿ ಆಗಿರುತ್ತದೆ ಎಲ್ಲ ಪಕ್ಷಿಗಳು ಬ ಯಾವ್ದರು ಅದರ ಧ್ವನಿ ಸ್ ತುಂಬ ಸುಂದರವಾಗಿರುತ್ತದೆ